ನಮ್ಮ ಗಿಡಗಳು ಹಾಳಾಗ್ಲತ್ತವ ಬಾಡ್ಲತ್ತವ ಥೊಡೆ ಒಣಗಿನಂಗಾಗ್ಲತ್ತವ ಯಾರ್ಲಿಂದು ಅದ್ಕೆ ಸಹಾಯ ಕೇಳಬೇಕು ಏನ್ಮಾಡದ್ರೆ ಗಿಡ ಚಿಗಿತಾವ ಅಂತ ಹೇಳಿ ಯಾರಿಗೆ ಕೇಳ್ಬೇಕು ಅಂತ ಥೊಡೆ ಇದರಾಗಿದ್ದೆವು ಅದಕ್ಕೆ ಅಗ್ರಿಕಲ್ಚರ್ದಾಗ ಮಾಡಿನೊರಿಗೆ ಕೇಳ್ದ್ರೆ ಗಿಡಕ್ಕೆ ಏನು ಹಾಕ್ದ್ರೆ ಗಿಡ ಚಂದ ಬೆಳಿತವೆ ಅಂತ ಹೇಳಿ ಅವ್ರಿಗೆ ಕೇಳ್ಬೇಕಲದ್ದೆವು ಅವರು ಕೇಳ್ದ್ರೆ ಗಿಡಕ್ಕೆ ಗೊಬ್ಬರ ಹಾಕ್ರಿ ಅಂತ ಹೇಳತ್ತಾರ ಆಯಿತು ಇಂದೆಕ್ಷನ್ ಕೊಡ್ರಲ್ಲತರ ಅವು ಇಂದೆಕ್ಷನು ಕೊಟ್ರೆ ಚಂದ ಆಯ್ತವೆ ಗೊಬ್ಬರ ಹಾಕ್ದ್ರೂ ಭೀ ಚಂದ ಆಯ್ತವೆ ಗಿಡ ಬಾಡಲ್ವಂತಲ್ಲತರ ಅದಕ್ಕೆ ಅವ್ರಿಗೆ ಕೇಳಬೇಕು ಅವೆಲ್ಲ ಹಾಕಬೇಕು ನೋಡ್ಬೇಕು ಗಿಡ ಹೆಂಗ್ ಆಯ್ತವೆ ಚಂದ ಬೆಳಿತವ ಹೆಂಗೆ ಮತ್ತೆ ನೋಡಿ ಅವ್ಕೆ ನೀರದನೊ ಗೊಬ್ಬರದನೋ ಹಿಂಗೆ ಹಯ್ಕೋತ್ತ ಇರಬೇಕು ಹಾಕೋತ್ತ ಇದ್ಮೇಲೆ ಥೊಡೆ ಥೊಡೆ ಥೊಡೆ ಜರಾ ಈಗ ಒಡಿಲತ್ತವ ಗಿಡಗಳು ಚಂದ ದೊಡ್ಗ್ಲಾತವ ಚಂದ ಬೆಳಿಲತವ ಅವ್ರು ಕೇಳಿ ನಮಗೆಲ್ಲ ಗಿಡ್ದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು ಹಿಂಗೆ ಹಾಕ್ದ್ರೆ ಹಿಂಗೆ ಇರ್ತವೆ ಹಿಂಗೆ ಹಾಕ್ದ್ರೆ ಹಿಂಗೆ ಬೆಳಿತವೆ ಅಂತೆಲ್ಲ ಐಡ್ಯಾಗಳು ಕೊಟ್ಟರ ಅವ್ರ್ಲಿಂದ ನಾವು ಐಡ್ಯಾ ತಿಳ್ಕೊಂಡಿದೆವು ಗಿಡಗಳು ಥೋಡೆ ಈಗ ಹಚ್ಚಗೆ ಅನಿಸ್ಲತ್ತವ ಹಚ್ಚಗೆ ಅನಿಸಿ ಒಂದೊಂದು ಈಗ ಚಿಗುರು ಬಿಡೋದಿದು ಅದ ಮತ್ತು ಅವು ದೊಡ್ಡ ಆಗ್ಲತ್ತವ ನೀರು ಅದನ್ನು ಹೀಗೆ ಹಾಯ್ಕೋತ ಇರ್ಲತ್ತಿದೇವು ನೀರು ಹಾಕೋ ಕಡಿಂದ ಥೊಡೆ ಥೊಡೆ ಜರಾ ಹಚ್ಚಗೆ ಹಿಡ್ದಾವ ಬೇರ್ಗಳೆಲ್ಲ ಬುಡಗಳೆಲ್ಲ ಮತ್ತು ಚಂದ ಬೆಳಿಲತ್ತವ ದೊಡ್ಡ ಭೀ ಆಗ್ಲತ್ತವ